ಉಸಿರಾಡಲಿಕ್ಕೆ ಹೇಗೆ ಗಾಳಿ ಮುಖ್ಯವೋ ನಮ್ಮ ಬದುಕಿನಲ್ಲಿ ಹಾಗೆಯೇ ಉತ್ತಮ ನಡವಳಿಕೆ ಹಾಗೂ ಸಮಾಜದಲ್ಲಿ ಒಂದು ಗೌರವ ಇದು ಕೂಡ ಅತ್ಯಂತ ಮುಖ್ಯ ಯಾಕೆಂದರೆ ಉತ್ತಮ ಗುಣ ಇಲ್ಲದಿದ್ದರೆ ಈ ಸಮಾಜದಲ್ಲಿ ಬದುಕಿದ್ದೂ ಏನೂ ಪ್ರಯೋಜನ ಇಲ್ಲ ನನ್ನ ಪ್ರಕಾರ ಹಾಗೆಯೇ ಈ ಸಮಾಜದಲ್ಲಿ ನಮಗೊಂದು ಉತ್ತಮ ಗೌರವವಿರಬೇಕು ಸ್ಥಾನಮಾನ ಸ್ಥಾನಮಾನ ಅಂತಲ್ಲ ಒಂದು ಗೌರವ ಯಾಕೆಂದರೆ ನೋಡಿದ ಒಂದು ನಾಲ್ಕು ಜನ ನೋಡಿದರೆ ಹೇಳಬೇಕು ಆ ಇವ ಒಂದು ಒಳ್ಳೆಯ ಹುಡುಗ ಅಂಥ ಒಂದು ಗುಣ ನಮ್ಮಲ್ಲಿ ಇರಬೇಕು ಇದೇ ಬದುಕಿಗೆ ಮುಖ್ಯ ಇಂಥ ಗುಣ ಇದ್ದರೆ ನಾವು ಪ್ರಪಂಚದ ಯಾವ ಮೂ ಮೂಲೆಯಲ್ಲಿ ಹೋಗಿ ಅಥವಾ ಯಾವ ಭಾಗದಲ್ಲಿ ಹೋಗಿದ್ದರೂ ಬದುಕಬಹುದು ಎನ್ನುವ ಒಂದು ಆತ್ಮವಿಶ್ವಾಸವನ್ನು ನೀಡುತ್ತದೆ ನಮ್ಮಲ್ಲಿರುವ ಉತ್ತಮ ನಡವಳಿಕೆಗಳೇ ನಮ್ಮನ್ನು ಮುಂದೆ ಕೈ ಹಿಡಿದು ನಡೆಸುತ್ತದೆ ಎಂದು ನನ್ನ ಅನಿಸಿಕೆ ಅದಲ್ಲದೆ ಇನ್ನೂ ಇನ್ನು ಬೇರೆ ಹೇಳಬೇಕಿದ್ದರೆ ನನ್ನ ಬದು ಬದುಕಿಗೆ ಬೇಕಾಗಿರುವುದು ನಾವು ಬದುಕಲು ಬೇಕಾಗಿರುವುದು ಒಂದು ಏನು ಕುಶಲ ತರಬೇತಿ ಅಥವಾ ನಮ್ಮಲ್ಲಿರುವಂತಹ ಒಂದು ಕೌಶಲ್ಯ ತರಬೇತಿ ನಮ್ಮ ಅದು ನಮಗೆ ತುಂಬ ಮುಖ್ಯ ಎಂದು ನನಗನ್ನಿಸುತ್ತದೆ